ಹಲೋ ನಮಸ್ತೆ ಹಾಂ ಹೇಳಿ

ಹ್ಞೂ ಚೆನ್ನಾಗ್ ಓದ್ತಿದ್ದಾಳೆ ಮ್ಯಾಮ್ ಪರವಾಗಿಲ್ಲ ಸ್ಕೋರ್ ತೆಗ್ದಿದಾಳೆ ಎಲ್ಲದ್ರಲ್ಲು ಹ್ಞೂ ಈ ತಿಂಗಳು ಎಕ್ಸಾಮ್ ಆಗಿದೆ ನಾವೇ ಇಂಥ ದಿನ ಅಂತ ನೋಡಿಬಿಟ್ಟು ಹೇಳ್ತೀವಿ ಡೈರಿಲಿ ಎಲ್ಲ ಬರ್ದು ಕಳಿಸ್ತೀವಿ ಚೆನ್ನಾಗ್ ಓದ್ತಾಳೆ ಎಲ್ಲಾರ ಜೊತೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಚೆನ್ನಾಗೀ ಇದು ಮಾಡ್ತಿದಾಳೆ ಮನೆಯಲ್ ಯಾವ್ತರ ಇದಾಳೆ ಚೆನ್ನಾಗ್ ಹೋಮ್ವರ್ಕ್ ಮಾಡ್ತಿದ್ದಾಳಾ ಹಾಂ ಏನಕ್ಕೆ ಮಕ್ಕಳನ್ನ ಈಗ ಮಧ್ಯ ಮಧ್ಯದಲ್ಲೆಲ್ಲ ಲೀವ್ ಹಾಕ್ಸಿದ್ರೆ ಮಕ್ಕಳಿಗು ಸ್ಕೂಲಿಗೆ ಬರೋಕ್ಕೇ ಮತ್ತು ಇದು ಮಾಡ್ತಾರೆ ಹಾಂ ನೋಡ್ಬಿಟ್ಟು ಹೇಳ್ತಿನ್ ನಾಳೆ ಹೇಳಕ್ ಈಗ ವೇಳಾಪಟ್ಟಿ ನೋಡಿಬಿಟ್ಟು ಸಂಜೆ ಸ್ಕೂಲ್ ಬಿಡೋ ಅಷ್ಟರಲ್ಲೀ ನಿಮಗೆ ಇನ್ಫೋಮ್ ಮಾಹಿತಿ ಕೊಡ್ತೀನಿ ಹ್ಞೂ ಹಾಂ ನೋಡಿ ಹೇಳಿವಿ ಕೊಡ್ತೀನಿ ಹಾಂ ಸರಿ ಆಯ್ತಮ್ಮಾ ಹ್ಞೂ ಓಕೆ ತ್ಯಾಂಕ್ ಯು ಮ್ಯಾಮ್